ಹಲೋ ಹಲೋ ರೀ ಮೇಡಮ್ ನಮ್ಗೆ ನಾವು ಪೇಶೆಂಟ್ ನಿನ್ನೆ ರೀ ರಾತ್ರಿ ನೈಟ್ ಊಟ ಆದ ತಕ್ಷಣ ಸ್ವಲ್ಪ ವಾಮಿಟ್ ಆದಂಗೆ ಆಯ್ತು ರೀ ಅದಕ್ಕೆ ನೀವು ದವಾಖಾನೆ ಒಳ್ಗೆ ಇರ್ತೀರೇನು ರೀ

ಹೌದೇನ್ರೀ ಅಂದ್ರೆ ನಮಗೆ ಭಾಳ ಸುಸ್ತಾಗಿ ಒಂದು ಸ್ವಲ್ಪ ಕರೋಣ ಅದನ್ನ ಟೆಸ್ಟ್ ಮಾಡಿಸ್ಬೇಕಾಗಿತ್ತು ರೀ ನಾವು ಮೇಡಮ್ಮಾರೆ ಅದಕ್ಕೆ ಮತ್ತೆ ಯಾವ ಟೈಮ್ ಬರಬೇಕು ಏನು ಮಾಡಬೇಕು ಅನ್ನೋದನ್ನು ಹೇಳಿದರೆ ನಾವು ಸಡನ್ನಾಗ್ ಬಂದು ತೋರುಸ್ಕೊಂಡು ಹೋಗಬೇಕಂತ ಇದೇರೀ ನಮ್ಮದು ಭಾಳ ಸುಸ್ತು ಆಗ್ಬಿಟ್ಟಿದೇ ರೀ

ಹಿಂದಿನ ರಿಪೋರ್ಟ್ ಬೆಡ್ ಟೆಸ್ಟ್ ಮಾಡ್ಸಿದ್ದು ಇದೆ ರೀ ಮೇಡಮ ಅದನ್ನ ತೊಗೊಂಬರೋನನ್ರೀ ಮೇಡಮ್

ಹ್ಞೂ ರೀ ಆಂ ಎಲ್ಲಿದೇರಿ ಹಾಸ್ಪಿಟ್ಲ್ ನಿಮ್ಮದು ಹೌದು ರೀ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರ್ಗೂ ಸ್ಟಾರ್ಟ್ ಇರುತ್ತೆ ರೀ ಅದು ಹೌದೇನ್ರಿ ಮೇಡಮರೆ ಆಪ್ರೇಷನ್ನು ಎಷ್ಟು ಗಂಟೆಗೆ ಮುಗೀತೈತ್ರಿ ಅದು ಹೌದೇನ್ರಿ ಮೇಡಮ್ ಹ್ಞೂ ರೀ ನಾನು ಜ್ವರ ಸುಸ್ತು ಭಾಳ ಆಗ್ಬಿಟೈತ್ರಿ ಅದಕ್ಕೆ ನನ್ಗೆ ಏನೋ ನಿಂದ್ರಾಕೆ ಆಗುವಲ್ರಿ ಅದಕ್ಕೆ ನಮಗೆ ಒಟ್ಟು ಒಂದು ಸ್ವಲ್ಪ ಅರ್ಜೆಂಟು ಬರುವಂಗೆ ಮಾಡ್ಬೇಕು ರೀ ನೀವು

ಹೌದು ರೀ ಮೇಡಮ ನಾಳೆ ಕಾಲ್ ಮಾಡ್ತೀವಿ ರೀ ಮೇಡಮ ಕಾಲ್ ಮಾಡಿ ಬರ್ತೀವಿ ರೀ ಮೇಡಮ್ ಹ್ಞೂ ರೀ ಹಾಂ ಇಲ್ಲಾರಿ ಮೇಡಮಾರೆ